ಶೇರು ಮಾರುಕಟ್ಟೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾ ಇದೀರ ನನ್ನ ಬಗ್ಗೆ ನನಗೆ ಶೇರು ಮಾರುಕಟ್ಟೆ ಅಂದರೆ ಒಳ್ಳೇದು ಅಂತಾನೆ ನನ್ನ ಪ್ರಕಾರ ಶೇರು ಮಾರುಕಟ್ಟೇಲಿ ನಾವು ಯಾವ ರೀತಿ ದುಡ್ಡನ್ನು ಹೂಡಿಕೆ ಮಾಡ್ತೀವಿ ಅನ್ನೋದು ಕೂಡ ಇಂಪ್ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಎಲ್ಲ ವಿಧ ವಿಧವಾದಂಥ ಷೇರುಗಳು ಇರ್ತವೆ ಅದನ್ನು ತೊಗೋಬೇಕು ಇಕ್ವಿಟಿ ಶೇರು ಪ್ರಿಫರೆನ್ಸ್ ಶೇರು ಅಂತ ಎಲ್ಲ ಇರುತ್ತೆ ನಾವು ಅದನ್ನು ಯಾವ ರೀತಿ ತಗೊಂಡು ಅದನ್ನು ಯಾವಾಗ ನಾವು ಅದನ್ನು ಮಾರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ ನಮ್ಮ ನಮ್ಮ ಬುದ್ದಿ ನಮ್ಮ ಬುದ್ದಿವಂತಿಕೆ ಉಪಯೋಗ್ಸೋದು ತುಂಬ ಮುಕ್ಯ ಆಗಿರುತ್ತೆ ಯಾವಾಗೋ ದುಡ್ಡು ಹಾಕ್ದೆ ಯಾವಾಗೋ ತೆಗ್ದೆ ಅನ್ನೋದ್ ಅಲ್ಲ ಶೇರು ಮಾರುಕಟ್ಟೆ ತುಂಬ ಅದ್ರ ಬಗ್ಗೆ ತುಂಬ ನಾವು ಮೊದಲೇ ಎಲ್ಲ ರೀತಿ ಆದಂತಹ ಪ್ರಿಪ್ರೆ ಪ್ರಿಪ್ರೇಷನ್ ಅಂದರೆ ಮೊದಲೇ ಶೇರು ಮಾರುಕಟ್ಟೆ ಬಗ್ಗೆ ಎಲ್ಲ ರೀತಿಯಾದಂಥ ತಿಳ್ಕೋಬೇಕು ಯ ಹೇಗೆ ಶೇರು ಮಾರುಕಟ್ಟೆ ಅಂದರೆ ಹೇಗೆ ನಾವು ಅದನ್ನು ಅದ್ರಲ್ಲಿ ಹೇಗೆ ದುಡ್ಡು ಹಾಕೋದು ಅದನ್ನು ಅದರಲ್ಲಿ ನಾವು ಯಾವಾಗ ದುಡ್ಡು ತೆಗೀಬೇಕು ಹೇಗೆ ಯಾವಾಗ ತೆಗೆದ್ರೆ ನಮ್ಗೆ ಎಷ್ಟು ಲಾಭ ಬರುತ್ತೆ ನಾವು ಅದನ್ನು ಯಾವಾಗ ಮಾರಬೇಕು ಯಾವಾಗ ಕೊಳ್ಳಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ ನನ್ನ ಪ್ರಕಾರ ಶೇರು ಮಾರುಕಟ್ಟೆ ತಪ್ಪು ಅಂತ ನಾನು ಯಾವತ್ತೂ ಹೇಳೋಲ್ಲ ಅದು ತಪ್ಪು ಅಂತ ಯಾವಾಗ ಆಗುತ್ತೆ ಅಂದರೆ ನಾವು ನಾ ನಾವು ನಮ್ಮ ನಾವು ಶೇರ್ ದುಡ್ಡು ದುಡ್ಡನ್ನು ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಅದು ಯಾವಾಗ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ದಿದಂಗೆ ದುಡ್ಡನ್ನು ನಾವು ಹಾಕ್ತಿವಲ್ಲ ಅವಾಗ ತಪ್ಪಾಗುತ್ತೆ ಶೇರು ಮಾರುಕಟ್ಟೆ ಶೇರ್ ಮಾರುಕಟ್ಟೆಯಿಂದ ನಾನು ವಿನಿಮಯ ಮಾಡೋದು ಯಾವಾಗ ಯಾವುದ್ರಲ್ಲಿ ಅಂತ ಅಂದರೆ ಏಂಜಲ್ ಗ್ರೂಪ್ಸ್ ಅಂತ ಒಂದು ಇದೆ ಗ್ರೋತ್ ಅಂತ ಇದೆ ತುಂಬ ಶೇರ್ ಮಾರುಕಟ್ಟೆಗಳಲ್ಲಿ ಇವಾಗ ಹೊಸ ಹೊಸದಾಗಿ ಒಂದು ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ ಅದರಲ್ಲೆಲ್ಲ ನಾವೂ ಹೋಗಿಬಿಟ್ಟು ಶೇರುಗಳನ್ನ ಪ ತೊಗೋಳೋದ್ ಆಗಿರ್ಬೋದು ಮಾರೋದ್ ಆಗ್ಬೋದು ಮಾಡ್ಬೋದು ಶೇರು ಮಾರುಕಟ್ಟೆ ಅಲ್ಲಿ ನಾವು ಎಷ್ಟು ಗಳಿಸ್ತೀವೋ ಅಷ್ಟೇ ನಾವು ನಷ್ಟವನ್ನು ಕೂಡ ಅನ್ಬವಿಸ್ತೀವಿ ಅಷ್ಟೇ ಕೂಡ ನಷ್ಟವನ್ನು ಅನ್ಬವಿಸ್ತೀವಿ ನಷ್ಟಕ್ಕೆ ಈಡು ಮಾಡೋದು ಯಾರೂ ಅಲ್ಲ ಅದನ್ನು ನಾವು ನಾವು ತಗೋಳೋವಂತ ನಿರ್ಧಾರವೇ ನಮ್ಮನ್ನು ನಷ್ಟಕ್ಕೆ ಈಡು ಮಾಡುತ್ತೆ ಹೊರತು ಯಾವುದೇ ರೀತಿ ಆದ ಶೇರು ಮಾರುಕಟ್ಟೆಯಿಂದ ನಷ್ಟ ಶೇರು ಮಾರುಕಟ್ಟೆ ಅಂದರೆ ನಮಗೆ ನಷ್ಟ ಆಗಿದೆ ಅನ್ನೋದು ತಪ್ಪಾಗುತ್ತೆ ನಾವು ಯಾವಾಗ ತೆಗಿಬೇಕು ನಮಗೆ ನಾವು ಯಾವುದೋ ರೀತಿಯಲ್ಲಿ ತೆಗೆದ್ರೆ ಅದು ಕೂಡ ತಪ್ಪಾಗುತ್ತೆ ಯಾವಾಗೋ ಇಲ್ಲ ನಷ್ಟ ಆಗಿ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ನಷ್ಟ ಆಗ್ಬಿಡುತ್ತೆ ಅಂತ ನಾವು ದುಡ್ಡು ತೆಗಿತೀವಲ್ಲ ನಾವು ಅವಾಗ ಅವಾಗ ನಿಜವಾಗ್ಲು ನಾವು ನಷ್ಟನೇ ಅನ್ಬವಿಸ್ತೀವಿ ಲಾಭ ಆಗುತ್ತೆ ಅಂತ ತೆಗಿಯೋಕ್ ಹೋದಾಗ ನಮಗೆ ನಷ್ಟ ಆಗಿರುತ್ತೆ ಹಾಗೆಲ್ಲ ಇರುತ್ತೆ ಶೇರು ಮಾರುಕಟ್ಟೆನ ನಾವು ಕ್ಲೀನಾಗಿ ಅನಲೈಸ್ ಮಾಡಿಕೊಂಡು ನಾವು ಶೇರು ಮಾರುಕಟ್ಟೇಲಿ ದುಡ್ಡು ಹಾಕಬೇಕು ನಷ್ಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ ನಾವು ಶೇರ್ ಮಾರ್ಕೆಟ್ಟಿನ ಒಳಗೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ವರ್ಷ ನಾವು ಶೇರ್ ಮಾರ್ಕೆಟಲ್ಲಿ ಹೆ ಹಾಕಿ ತೆಗ್ದು ಹಾಕಿ ತೆಗ್ದು ನಾವು ಲಾಭ ಅನ್ನೋದನ್ನ ಯಾವುದೇ ರೀತಿ ಎಕ್ಸ್ ಎಕ್ಸ್ಪೆಕ್ಟೇ ಮಾಡಬಾರ್ದು ಹಾಗೇನಾದರೂ ಮಾಡಿ ನಾವು ಕಲಿತಾ ಕಲಿತಾ ಹೋದಾಗೆ ನಮಗೆ ಶೇರು ಮಾರುಕಟ್ಟೆಯಿಂದ ನಷ್ಟ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಸಹ ಮೊದಲೂ ಶೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ದುಡ್ಡುಗಳನ್ನು ಮಾತ್ರ ಹೂಡಿಕೆ ಮಾಡಬೇಕು ನಮ್ಮಹತ್ರ ದುಡ್ಡಿದೆ ಅಂತ ಪೂರ್ತಿ ದುಡ್ಡನ್ನು ಹೂಡಿಕೆ ಮಾಡಿ ನಮಗೆ ತುಂಬ ಲಾಭ ಸಿಗಬೇಕು ಅಂತ ಹೇಳಿಕೊಂಡು ತುಂಬ ದೂರ ಆಸೆ ಪಟ್ಟೋಕೆ ಹೋಗಿ ದುರಾಸೆ ಆಗ್ಬಾರ್ದು ಆಸೆ ಪಟ್ಟು ದುರಾಸೆ ಆಗ್ಬಾರ್ದು ಅಲ್ಲವಾ ಹಾಗಾಗಿ ನಾವು ಸೊ ಯಾವುದನ್ನೇ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಒಂದೊಂದೇ ಹೆಜ್ಜೆ ಮುಂದಿಡೋಕೆ ಹೋಗ್ಬೇಕು ಶೇರ್ ಮಾರುಕಟ್ಟೆಯಲ್ಲಿ ಇನ್ನು ನಷ್ಟದಿಂದ ತಪ್ಪಿಸ್ಕೊಳ್ಳೋದು ಅದೇ ಒಂದು ವಿಧಾನ ನಾನು ನಾವು ಯಾರದೋ ಮಾತನ್ನು ಕೇಳಿಕೊಂಡು ದುಡ್ಡು ಹಾಕೋದು ದುಡ್ಡು ತೆಗೆಯೋದನ್ನು ಮಾಡಬಾರ್ದು ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ನಾವು ಅನ ಅನಲೈಸ್ ಮಾಡ್ಬಿಟ್ಟು ಅದನ್ನು ದುಡ್ಡು ಹಾಕೋದು ತೆಗ್ಯೋದು ಮಾಡಿದಾಗ ನಮಗೆ ಲಾ ನಷ್ಟ ಆಗೋದು ಕೂಡ ಕಡಿಮೆ ಆಗುತ್ತೆ ನಾವು ಅಪ್ಡೇಟ್ ಆಗಿರಬೇಕು ದಿನ ಇವತ್ತೂ ಯಾವ ಶೇರು ಯಾ ಎಷ್ಟಕ್ಕೆ ಇದೆ ಯಾವ ಶೇರು ನಮಗೆ ಲಾಭ ಆಗುತ್ತೆ ಯಾವ ಶೇರು ಲೈಫ್ ಟೈಮು ಯಾವ ಶೇರು ಸ್ವಲ್ಪ ದಿನಕ್ಕೋಸ್ಕರ ಇರೋದು ಅದನ್ನೆಲ್ಲ ನೋಡಿಕೋಬೇಕು ಇವಾಗ ತುಂಬ ಇವಾಗ ಲ್ ಅಂತರ್ಜಾಲದಲ್ಲಿ ತುಂಬ ರೀತಿಯಾದಂಥ ಸಲಹೆಗಳು ಕೂಡ ನೀಡ್ತಾರೆ ಅದರಲ್ಲಿ ಯಾರು ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ ಅದನ್ನು ನೀಟಾಗಿ ನೋಡಿಕೊಂಡು ನೋಡ್ತಾ ಹೋಗಬೇಕು ಅಯ್ಯೋ ಯಾರೋ ಅವ್ರು ಹೇಳಿದ ತಕ್ಷಣ ನಾವು ಹಾಕಿದ್ವಿ ಅಂತ ಹೇಳಿಕೊಂಡು ಹಾಕಿ ಒಂದು ಸರಿ ಲಾಭ ಆಗುತ್ತೆ ಇನ್ನೊಂದು ಸರಿ ಅದು ನಷ್ಟ ಕೂಡ ಆಗುತ್ತೆ ನಮಗೆ ಹಾಗಾಗಿ ನಾವು ಎಲ್ಲದನ್ನು ಕೂಡ ಯಾರು ಏನೇ ಹೇಳಿದರೂ ಕೂಡ ನಾವು ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿಬಿಟ್ಟು ಅದಕ್ಕೆ ದುಡ್ಡು ಹಾಕೋದು ದುಡ್ಡು ಹಾಕೋದಾಗಲೀ ತೆಗ್ಯದ್ ಆಗಲೀ ಮಾಡೋದು ತುಂಬ ಮುಖ್ಯ ಅಂತ ಅನ್ಕೊಳ್ತೀನಿ ಅದರಿಂದ ನಾವು ನಷ್ಟದಿಂದ ಕೂಡ ತಪ್ಪಿಸ್ಕೋಬೋದು